ನಮಗೆ ನಳ್ಳಿ ನೀರು ದೊರೆತದೆ ನಮಗೆ ನಳ್ಳಿ ನೀರು ದೊರೆಯೋದರಿಂದ ಅನಾರೋಗ್ಯ ಉಂಟಾಗುತ್ತದೆ ಈ ಯಾವು ವಿಷಕಾರಿ ಇವು ಎಲ್ಲ ನಳ್ಳಿ ನೀರಲ್ಲಿರುತ್ತೆ ಮತ್ತು ತಿರ್ಗಿ ನಮಗೆ ಈ ಶುದ್ಧ ನೀರು ಸಿಕ್ಕಿದ್ರೆ ತುಂಬ ಹೆಲ್ತ್ಫುಲ್ ಆಗಿರ್ತೀವಿ ಅಂದರೆ ಚೆನ್ನಾಗಿ ಇರ್ತೀವಿ ಆರೋಗ್ಯವಾಗಿ ಈ ನಳ್ಳಿ ನೀರಲ್ಲಿ ಎಲ್ಲ ಇರ್ತವೆ ಅಂದರೆ ಒಂದು ಕೀಟಾಣುಗಳು ಎಲ್ಲ ಅಂಶಗಳು ಅದ್ರಲ್ಲಿ ಇರ್ತೈತೆ ಕ್ಲೋಐಡ್ಸು ಎಲ್ಲ ಪ್ರತಿಯೊಂದು ಕೀಟಾಣುಗಳು ಎಲ್ಲ ಅದರಲ್ಲಿರುತ್ತೆ ಅಂದರೆ ನಳ್ಳಿ ನೀರಲ್ಲಿ ಅದೇ ನಾವು ಶುದ್ಧವಾಗಿರೋ ನೀರು ಕುಡಿದ್ರೆ ನಮಗೆ ಆರೋಗ್ಯ ಉಂಟಾಗುತ್ತೆ ನಮಗೆ ನಮ್ಮ ಆರೋಗ್ಯ ಎಷ್ಟು ಮುಖ್ಯವೋ ನಾವು ಕುಡಿಯೋ ನೀರಿಂದ ಅಷ್ಟೇ ಕಾಪಾಡ್ಕೊಬೋದು ನಾವು ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕುಡಿಯೋ ನೀರಿಂದಲೇ ಕಾಪಾಡ್ಕೊಳ್ಳೋಕ್ಕಾಗುತ್ತೆ ಮತ್ತು ತಿರ್ಗಿ ಶುದ್ಧವಾಗಿರೋ ನೀರು ಕುಡಿದ್ರೆ ನಾವೂ ಹೆಲ್ತ್ಫುಲ್ಲು ಅಂದರೆ ಆರೋಗ್ಯಕರವಾಗಿರ್ತಿವಿ ಮುಂದೆ ಫ್ಯೂಚರಲ್ಲೂ ಇನ್ನೂ ಸ್ವಲ್ಪ ದಿವಸ ಬದುಕ್ಬೋದು ಅಂದರೆ ಆರೋಗ್ಯ ಕಾಪಾಡಿಕೊಂಡ್ರೆ ಫ್ಯೂಚರಲ್ಲಿ ಬದುಕ್ಬೋದು ಅಂತ ಒಂದು ಯೋಚನೆ ಬರುತ್ತಲ್ಲವಾ ಎಲ್ಲರ್ಗೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ನಮಗೆ ಮತ್ತು ತಿರ್ಗಿ ಬಾವಿ ನೀರು ಸೇದೋ ನೀರು ಅವೆಲ್ಲ ತುಂಬ ಸೇದಿ ಸೇದಿ ಮೈ ಕೈ ಎಲ್ಲ ನೋವು ಬರುತ್ತೆ ಕೈ ಕಾಲು ನೋವು ಬರುತ್ತೆ ಕಷ್ಟವೇ ಅವೆಲ್ಲ ಮತ್ತು ತಿರ್ಗಿ ಈ ನಳ್ಳಿ ನೀರಲ್ಲೂ ಅಷ್ಟೆ ತುಂಬ ಕುಡಿಯೋದು ಮತ್ತು ತಿರ್ಗಿ ನೆಗಡಿ ಬರ್ತವೆ ತುಂಬ ಆರೋಗ್ಯ ಕೆಡುತ್ತೆ ಅದೇ ಶುದ್ಧವಾಗಿರೋ ನೀರು ಕುಡಿದ್ರೆ ನಮಗೂ ನೆಗಡಿನೂ ಬರೋಲ್ಲ ಯಾವುದೂ ಬರೋಲ್ಲ ಆರೋಗ್ಯ ಕಾಪಾಡಿಕೊಂಡು ನಾವು ಹೆಲ್ತ್ಫುಲ್ ಆಗಿ ಇರ್ಬೋದು